ಹಾಂ ಹೇಳಿ ಸರ್ ಹಲೋ ಹಾಂ ಸರ್ ಅದೇ ನಮಗೆ ಗೋಲ್ಡ್ ಬ್ಯಾಂಕಿಂದ ಗೋಲ್ಡ್ ಲೋನ್ ಬೇಕಾಗಿತ್ತು ಅದೇ ಸರ್ ನಮ್ಮದು ಮದುವೆ ಇದೆ ಅದಕ್ಕೋಸ್ಕರ ಗೋಲ್ಡ್ ಲೋನ್ ಬೇಕಾಗಿತ್ತು ಕೊಡ್ತೀರಾ ಹಾಂ ಸರ್ ಹೇಳಿ

ಹಾಂ ಸರ್ ಹಾಂ ಸರ್ ಹ್ಞೂ ಸರ್ ಹಾಂ ಸ ಅದೇ ನಮ್ಗೆ ಐದು ಗ್ರಾಮ್ ಬೇಕಾಗಿತ್ತು ಮತ್ತು ಅಕೌಂಟ್ ಮಾಡ್ಸೋದಕ್ಕೆ ಏನೇನು ಫಾರ್ಮ್ಸ್ ಬೇಕಾಗಿತ್ತು ಸರ್ ಹಾಂ ಸರ್ ಹಾಂ

ಹಾಂ ಸರ್ ಹಾಂ ಸರ್

ಹಾಂ ಸರಿ ಸರ್ ಹಾಂ ಹಾಂ ಸರ್ ಹಾಂ ಸರ್ ಸರಿ ಯಾವಾಗ್ಯಾವಾಗ ಇರುತ್ತೆ ಸರ್ ಅದು ಹಾಂ ಸ ಹಾಂ ಸರ್ ಫೀಸ್ ಎಷ್ಟಾಗುತ್ತೆ ಸರ್ ಹಾಂ ಸರಿ ಸರ್

ತ್ಯಾಂಕ್ ಯು ಸರ್